ನಮ್ಮ ಕೊಪ್ಪಳದಾಗ ಸಿಕ್ಕಾಪಟ್ಟೆ ಬ್ಯಾಸ್ಗ್ಯಾಗ ಭಾಳ ತ್ರಾಸು ಆಕೈತಿ ಅಂದ್ರೆ ನಮ್ಮ ಕೊಪ್ಪಳದಾಗ ಬ್ಯಾಸ್ಗಿ ಟೈಮ್ನಾಗ ಮೂವತ್ತು ಒಂದು ಮೂವತ್ತೈದು ತನಕ ಕೆಲವೊಂದು ಸರಿ ಹೋಗುತ್ತೆ ಈ ತಾಪಮಾನ ಅಂತಾರೆ ಸೂರ್ಯನದು ಆ ಥರದಾಗೆ ಯಾಕೆ ಇಷ್ಟು ಬಿಸಿಲೆಂದ್ರೆ ನಮ್ಮ ಸುತ್ತ ಮುತ್ತಲೂ ಗುಡ್ಡ ಅಂದರೆ ನೀರಾವರಿ ಪ್ರದೇಶ ಕಡಿಮೆ ಆಮೇಲೆ ಈ ಮಲ್ನಾಡು ಸೈಡ್ ಇರ್ತಕ್ಕಂಥ ಗಿಡ ಬೆಟ್ಟ ಗುಡ್ಡಗಳು ಅವೆಲ್ಲ ಹಸಿರು ತುಂಬ ಹಸಿರೇ ಬೆಟ್ಟಗಳಿರ್ತಾವೆ ಆಮೇಲೆ ಕಾಡು ಜಾಸ್ತಿ ಇರುತ್ತೆ ಹೀಗಾಗಿ ಸ್ವಲ್ಪ ತಂಪು ಅನ್ನಿಸುತ್ತೆ ಅವರಿಗೆ ನಮ್ಮ ಕಡೆ ಬಟ್ಟೆ ಒಣ ಪ್ರದೇಶ ಬೇಸಾಯ ವ ಬೇಸಾಯ ಬರಗಾಲ ಅಂತಾರೆ ನಮ್ಮ ಮಳೆ ಬಂದರೆ ಅಷ್ಟೇ ಬೇಸಾಯ ಇರುತ್ತೆ ಆ ಟೈಪ್ ಇಲ್ಲೆಲ್ಲ ನಮ್ದು ಕಡೆ ಏನೆಂದ್ರೆ ಈ ಬಿಸಿಲು ಬಂತಂದ್ರೆ ಭೂಮಿ ಸಿಕ್ಕಾಪಟ್ಟೆ ಕಾಯುತ್ತೆ ಆಮೇಲೆ ಗುಡ್ಡ ಪ್ರದೇಶ ಅವು ಇರ್ತಾವಲ್ಲ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಹೀಟ್ ಬರುತ್ತೆ ಆ ಗುಡ್ಡ ಪ್ರದೇಶದಿಂದ ಹೀಗಾಗಿ ಕೆಲವೊಂದ್ಸಲ ವಯಸ್ಸ ವಯಸ್ಕರಿಗೆ ಸುತ್ತ ಉಸಿರಾಡೋಕೆ ಕಷ್ಟ ಆಗುತ್ತೆ ಅಷ್ಟೊಂದು ತೇಗು ಬರುತ್ತಾ ಇರುತ್ತೆ ವಯಸ್ಸಾದಾವ್ರಿಗೆ ಈ ಕಫ ಪ್ರಕೃತಿ ಇರೋರಿಗೆ ಅಥವಾ ಧಮ್ ಇರೋರಿಗೆ ಈ ಥರ ಎಲ್ಲ ಆಗ್ತಿರುತ್ತೆ ಆ ಥರ ಬ್ಯಾಸ್ಗೆಗೆ ಅಂತೂ ನಾವು ಎ ಸಿ ಹಾಕ್ಕೊಳ್ಳೇಬೇಕು ಪ್ಯಾನ್ ಹಾಕ್ಕೊಳ್ಳೇಬೇಕಾಗುತ್ತೆ ಎ ಸಿ ನಮ್ಮ ಕಡೆ ಕಡಿಮೆ ನಾವು ಜಾಸ್ತಿ ಅಂದ್ರೆ ಪ್ಯಾನಿಗೆ ಅವು ಅದು ಅಡಾಪ್ಟರ್ ಇದು ಅಡಾಪ್ಟರ್ ತುಂಬ ತೊ ಅದು ಕೂಡ ಹೀಟ್ ಆಗುತ್ತೆ ಒಂದೊಂದ್ಸರಿ ತಡದ್ದಾಗ ಬೇಸಿಗೆಗೆ ಸ್ವಲ್ಪ ವಯಸ್ಸಾದರೆ ಸಮಸ್ಸೆ ಇರುತ್ತೆ ಆಮೇಲೆ ಚಿಕ್ಕ ಮಕ್ಕಳು ಸ್ವಲ್ಪ ಸಮಸ್ಯೆ ಆಗ್ತಿರುತ್ತೆ ಆ ಥರ ಇದ್ದಾಗ ಇವು ಹುಡುಗುರು ಸ್ವಲ್ಪ ತಂಪಾಗಿಡಬೇಕು ನಮ್ಮ ಊಟದಲ್ಲಿ ತಂಪಂದು ಊಟ ಮಾಡಬೇಕು ಅದು ಬಿಟ್ಟರೆ ಈ ಮಳೆಗಾಲ ಮತ್ತು ಇದೆಲ್ಲ ಅದು ಒಂದು ಲೆಕ್ಕಕ್ಕೆ ಬೆಟರ್ ನಮಗೆ ಏಕೆಂದರೆ ಈ ಮಳೆ ಬಂತೆಂದರೆ ಭೂಮಿ ತಂಪಾಗುತ್ತೆ ಈ ಗುಡ್ಡ ಎಲ್ಲ ತಂಪಾಗುತ್ತೆ ನಾವು ಸ್ವಲ್ಪ ಸಮಾಧಾನ್ದಿಂದ ಇರ್ಬೋದು ಆವಾಗ ಏಕೆಂದರೆ ನಾವು ಸ್ವಲ್ಪ ಕೋಲ್ಡ್ ಇರುತ್ತೆ ಮಳೆ ಅದು ಚೆನ್ನಾಗಿ ಹಾಗೂ ಆಮೇಲೆ ಒಣ ಪ್ರದೇಶದಲ್ಲಿ ಮಳೆಯೂ ಕಡಿಮೆ ಇತ್ತೀಚೆಗೆ ಮೊದಲೆಲ್ಲ ಮಳೆ ಚೆನ್ನಾಗಿತ್ತು ಈಗ ಒಣ ಪ್ರದೇಶದಲ್ಲಿರತಕ್ಕಂಥ ಗುಡ್ಡ ಕಲ್ಲು ಗುಡ್ಡಗಳು ಇರತಕ್ಕಂಥ ಪ್ರದೇಶದಲ್ಲಿ ಮಳೆನೆ ಸರಿ ಆಗ್ತಾಯಿಲ್ಲ ಈವಾಗ ಹೀಗಾಗಿ ಅದು ಕೂಡ ಕೆಲವೊಂದು ಸರಿ ಸಮಸ್ಯೆ ಆಯ್ತಂದ್ರೆ ಬದುಕೋದೇ ಕಷ್ಟ ಆಗ್ತಾಯಿದೆ ಆ ಟೈಮಲ್ಲಿ ಮಳೆ ಸರಿಯಾಗಿ ಬಂತು ಈಗ ಒಂದು ದಿನ ಈಗ ಒಂದು ತಿಂಗ್ಳು ಬಿಟ್ಟು ಒಂದು ದಿನ ಒಂದಿನ ಮಳೆ ಬಂತು ಅಂದರೆ ಸಿಕ್ಕಾಪಟ್ಟೆ ನೀರಾಗಿ ಬಿಡ್ತದೆ ನಮ್ಗೆ ಆ ಮಳೆ ಒಂದು ವಾರ ಕಂಟಿನ್ಯೂ ಬಂದ್ರೆ ನಮ್ಮ ಪ್ರದೇಶ ತಂಪು ಆಗ್ತೈತಿ ಇಲ್ಲ ಅಂದ್ರ ಭಾಳ ಅದು ಕೂಡ ಸಮಸ್ಯೆಯೇ ಅನುಭವಿಸ್ತೇವೆ ನಾವು ಪರವಾಗಿಲ್ಲ ಏಕೆಂದರೆ ಈಗ ಇದು ಒಂದು ಲೆಕ್ಕಕ್ಕೆ ನಮಗೆ ಈ ನಮ್ಮ ಇದು ಸೈಡು ನಮ್ಗೆ ಚಳಿಗಾಲವೇ ಬೆಟರ್ ಏಕೆಂದ್ರೆ ಚಳಿಗಾಲಕ್ಕೆ ನಾವು ಬಿಸಿಲು ತಡ್ಕೊಂಡಿರ್ತೀವಿ ಮಳೆಯೂ ವಾತಾವರಣ ಸ್ವಲ್ಪ ಹೆಚ್ಚು ಕಡಿಮೆ ತಡ್ಕೊಳ್ತೀವಿ ಚಳಿಗಾಲದಾಗ ಬಿಸಿಲು ಭಾಳ ಅನುಭವಿಸಿರ್ತೀವಲ್ಲ ಚಳಿಗಾಲ ತುಂಬ ಯ ನಮಗೆ ಹಿತ ಕೊಡುತ್ತೆ ಸ್ವಲ್ಪ ಚಳಿ ಆದಂತೆ ಬಿಟ್ಟರೆ ನಮ್ಗೇನು ಸಮಸ್ಯೆ ಅನ್ಸೋಲ್ಲ ಬಟ್ ಇದು ಇದು ಈ ಯಾವುದೇ ಕಾಲದಲ್ಲಾದ್ರೂ ಕೆಲವೊಬ್ಬರಿಗೆ ಆರೋಗ್ಯ ದೃಷ್ಟಿಯಿಂದ ಈ ಕಫ ಪ್ರಕೃತಿ ಇರೋರು ಗ್ಯಾಸ್ಟ್ರಿಕ್ ಇರೋರಿಗೆ ಕೆಲವು ಪಿತ್ತ ದೋಷ ಇರೋರಿಗೆ ಈ ಮೂರು ಸಮಸ್ಯೆ ಆಗಿತ್ತು ಇಲ್ಲಂತಲ್ಲ ಆ ಟೈಮ್ನಾಗ ಅವ್ರು ಏನು ಊಟ ಮಾಡ್ಬೇಕು ಏನು ತಿನ್ನಬೇಕು ಅದು ಅದು ಮಾಡಿ ಬಿಟ್ಟರೆ ಅದು ಏನು ಅನ್ಸೋಂಗಿಲ್ಲ ಅವರಿಗೆ ಆವಾಗ ಅದು ನಮ್ಮ ಊಟದ ಮೇಲೆ ಇರುತ್ತೆ ಇಲ್ಲ ಅಂತ ಹೇಳೋಲ್ಲ ಯಾವ ಸಮ ಯಾವ ಮಳೆಗಾಲದಲ್ಲಿ ಏನು ತಿನ್ನಬೇಕು ಬೇಸಿಗೆಗಾಲ್ದಾಗ ಏನು ತಿನ್ನಬೇಕು ಚಳಿಗಾಲ್ದಾಗ ಏನು ತಿನ್ನಬೇಕು ಅದೆಲ್ಲ ತಿಂದರೆ ಕರೆಕ್ಟಾಗಿ ಇರ್ತಾರೆ ಮತ್ತು ವಯಸ್ಸಾದ ಕೆಲವೊಂದು ಸರಿ ನಮ್ಮ ಕಡೆ ಎಲ್ಲ ಪ್ಯಾಕ್ಟರಿಗಳಾಗಿದ್ದಾವೆ ಆ ಧೂಳು ಆಮೇಲೆ ಧೂಳು ಪ್ರದೇಶ ಇದೆ ರೋಡ್ ಸರಿ ಇರೋಲ್ಲ ಅಂತ ಟೈಮ್ನಾಗ ಎಲ್ಲ ಏನಾಗುತ್ತೆ ಧೂಳು ಮುಕ್ತ ಮಾಡೋಕೆ ಅಂತೂ ಆಗೋಲ್ಲ ಅಂಪ ಕೊಪ್ಪಳ ಜನ ತುಂಬ ಫ್ಯಾಕ್ಟ್ರಿ ಇದೆ ಗಿಣಿಗೇರಿ ಹತ್ತಿರ ಅಲ್ಲಿಂದ ಧೂಳು ಬರುತ್ತೆ ಹೊರಗಡೆ ಆ ಧೂಳು ಆ ಫ್ಯಾಕ್ಟ್ರಿ ಹೊಗೆ ಈ ರೋಡ್ ಸರಿ ಇರೋಲ್ಲ ಅದರ ಧೂಳು ಎಲ್ಲ ತೊಗೊಳ್ಳೊ ಕೆಲವೊಬ್ಬರು ಉಸಿರಾಟದ ತೊಂದರೆ ಅದು ಇದೆಲ್ಲ ಆಗೋ ಸಮಸ್ಯೆ ಅಂತವ್ರಿಗೂ ಆಗ್ತಾಯಿದೆ ಸಮಸ್ಯೆ ಭಾಳ ಅದು ಸರಿ ಆದರೆ ನಾವು ಸೇಫ್ಟಿ ಇರಬೇಕು ಕೆಲವೊಂದ್ಸಲ ಮಾಸ್ಕ್ ಯೂಸ್ ಮಾಡಬೇಕು ಈ ನಮ್ಮ ಕಡೆ ಒಂಥರಾ ಹೆಂಗೆ ಅಂದರೆ ಮಾಸ್ಕ್ ಯೂಸ್ ಮಾಡ್ಬೇಕಾದ್ರೆ ದಿನಾ ಹಾಕ್ಕೊಂಡು ಫ್ಯಾಕ್ಟ್ರಿಗೆ ಹೋಗಲ್ಲ ಬೈಕ್ ಮೇಲೆ ಹೋಕ್ಕಾತು ಈ ಎಲ್ಲಾರ ಧೂಳು ಇದ್ದಲ್ಲಿ ಮಾಸ್ಕ್ ಹಾಕ್ಕೊಂಡು ಓಡೀನಿ ಅಂದ್ರೆ ನಗುತ್ತಾರ್ರಿ ವಿಚಿತ್ರ ಅದರಿ ನಮ್ಮ ಕಡೆಗೆ ಏಕೆಂದ್ರೆ ಇದು ಕಂಟಿನ್ಯೂ ಯೂಸ್ ಮಾಡಿರೆ ನೋಡೀರಲ್ಲ ಅದು ನಗಾತ್ತಾರ್ರಿ ಈಗ ಏನಾಗಿದೆ ಅಂದರೆ ಕರೋನಾ ಬಂದು ಹೋದ ಮೇಲೆ ಎಲ್ಲರಿಗೂ ಸ್ವಲ್ಪ ಅನುಭವ ಆಗಿದೆ ಎ ಆತ ಹಾಕ್ಕೊಂದನಲ್ಲಾ ಒಂದು ಆತಗ ರೋಗ ಇರ್ಬೇಕಪಾ ಇಲ್ಲ ಈ ಈ ವಾತಾವರಣಕ್ಕೆ ಧುಳಿಗೆ ತಡ್ಕೊಳ್ಳೋದಾಗಲ್ಲ ಅಂದ್ಕೊಳ್ತಾರ್ರೀ ಅಷ್ಟು ಯಾಕೆಂದ್ರೆ ಈಗ ಕಾಮನ್ ಆಗಿದೆ ಕರೋನಾ ಬಂದ ಮೇಲೆ ನೋಡೀನಂದ್ರೆ ಆದರೂ ಈಗ್ಲೂ ಏನೋ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಜನ ಇದು ಆಗ್ಬೇಕು ಇಲ್ಲ ಅಂತ ಹೇಳೋಲ್ಲ ಇನ್ನೂ ಒಂದು ಸರಿ ಕರೋನಾ ಬಂದರೆ ಎಲ್ಲ ಶುದ್ಧ ಆಗುತ್ತೆ ಒಂದು ಸರಿ ಯಾಕೆಂದ್ರೆ ಎಲ್ಲ ಮಾಸ್ಕ್ ಹಾಕ್ಕೊಂಡು ಓಡಾಡಿ ಬಿಡ್ತಾರೆ ಆವಾಗ ಅಂತ ಅನ್ಸುತ್ತೆ ಇಲ್ಲ ಮಾಸ್ಕ್ ಹಾಕೊಳ್ಳೋದು ಬೆಟರ್ ಯಾಕೆಂದ್ರೆ ಈ ನಾವು ಚ್ ಹೊರಗಡೆ ಬಂದಾಗ ಎಲ್ಲಿ ಜಾಸ್ತಿ ಜನ ಇರ್ತಾರೋ ಅಥವಾ ಧೂಳು ಇರ್ತವೋ ಅಥವಾ ಫ್ಯಾಕ್ಟ್ರಿಲಿ ಕೆಲಸ ಮಾಡಿ ಬಹಳ ಮುಖ್ಯವಾಗಿರುತ್ತದು ಮಾಸ್ಕ್ ಅದರಲ್ಲಿ ಹಾಕೊಳ್ಳೋಗಿದ್ರೆ ಮಾಸ್ಕೆ ಪಟ್ಕೊಳ್ಬೋದು ಏಕೆಂದರೆ ನಮ್ಮ ಕಡೆ ಅದನ್ನು ಮೊದಲೆಲ್ಲ ಹೇ ಇವನೇನೋ ಒಳ್ಳೆ ಅಂಕಲಪ್ಪ ಯಾವ್ದು ಬಾಯಾಂಗ ಇಟ್ಟೆ ಒಳ್ಳೆ ನಿಮಿಷ ಮಾತಾಡೋಕೆ ಬರ್ಲಾರ್ದಂಗ ಹಾಕ್ಯಾನಂತೆ ಹಾಗನ್ಬಾರ್ದು ಈಗೆಲ್ಲ ಈಚೆ ಕರೋನಾ ಬಂದು ಹೋದ ಮೇಲೆ ಗೊತ್ತು ಆಗಾಕತ್ತೈತಿ ಅದು ಒಂದು ಲೆಕ್ಕಕ್ಕೆ ಭಾಳ ಚಲೊ ಈಗ ಜನ್ರೇಷನ್ ತುಂಬ ಜಾಸ್ತಿ ಇರೋದರಿಂದ ಎಲ್ಲ ವಾತಾವರಣ ಮನುಷ್ಯ ತಡ್ಕೊಳ್ಳೋದು ಕಷ್ಟ ಆಗಿದೆ ಯಾಕೆಂದ್ರೆ ಊಟದ ಆಹಾರ ಪದ್ಧತಿಗಳು ಸರಿ ಇಲ್ಲ ಟೈಮ್ ಸರಿಯಾಗಿ ತಿನ್ನೋಲ್ಲ ಹೀಗಾಗಿ ಅದನ್ನ ಬಳ್ಸೋದಕ್ಕೆ ಭಾಳ ಬೆಟರ್ ಅದರಿಂದಾರ ಸ್ದಲ್ಪ ಎಷ್ಟೊಂದು ಸೇಫ್ಟಿ ಇರ್ಬೋದು ಅಂತ ನನಗೆ ಅನ್ನಿಸುತ್ತೆ ಹಾಗಂತ ನಾವು ಎಲ್ಲ ಕಡೆಯೂ ಹಾಕೋಕೆ ಬರೋಲ್ಲ ಮೇಯ್ನ್ ಇಂಪಾರ್ಟೆಂಟ್ ಜಾಗ ನೋಡಬೇಕು ಈಗ ನಾನು ಜಾಸ್ತಿ ಗದ್ದಲ ಇರಲಿ ಆಮೇಲೆ ಜನಗಳು ಜಾಸ್ತಿ ಇರ್ತಲ್ಲ ಅಂತಲ್ಲಿ ಸಿಕ್ಕಾಪಟ್ಟೆ ರಶ್ ಇರೋ ಜಾಗದಲ್ಲಿ ಬೈ ಚಾನ್ಸ್ ನಾವು ಬಸ್ಸಲ್ಲಿ ಓಡಾಡಬೇಕಾದ್ರೆ ಅಥವಾ ಟ್ರೈನಲ್ಲಿ ಹೋಗ್ಬೇಕು ಸಹ ಅದರದ್ದೇ ಮಾಸ್ಕ್ ಯೂಸ್ ಮಾಡಬೇಕು ಆಮೇಲೆ ಈಗ ಹೆಂಗೆ ಅಂದರೆ ಫ್ಯಾಕ್ಟ್ರಿಗೆ ಹೋಗೋರು ಇಲ್ಲೇ ಒಂದು ಕೆಲವೊಂದು ಜಾತ್ರೆಗಳು ಹಾಕ್ಕೊಳ್ಳೋಕೆ ಮನ್ಸು ಬರೋಲ್ಲ ಆ ದೇವರ್ತ ಅಲ್ಲಿ ಹೋಗಲಿ ಮತ್ತು ಅನಿವಾರ್ಯ ಏನೂ ಮಾಡೋಕೆ ಆಗೋಲ್ಲ ಆಮೇಲೆ ಧೂಳು ಮತ್ತು ಧೂಳು ಇರ್ತವಲ್ಲ ರಸ್ತೆಗಳು ಸರಿ ಇರೋಲ್ಲ ಅಂತ ಧೂಳುಗಳು ಅಂತಲ್ಲೆಲ್ಲ ಹಾಕೊಂಡು ಹೋಗಬೇಕು ಅಲ್ಲಿ ನಮ್ಮ ಒಂದು ಸಲಹೆ ಯಾಕೆಂದ್ರೆ ಈಗ ಎಲ್ಲ ಕಾಮ್ ಆವಾಗೆಲ್ಲ ಹಾಕ್ಕೊಂಡ್ರೆ ಏನಾಗುತ್ತೆ ಈಗ ಅದು ಕಾಮನ್ ಆಗ್ತಾ ಬಂದಿದೆ ಏನೋ ನಮ್ಮ ಜನಕ್ಕೆ ವಯಸ್ಸಾದೋರು ಸ್ವಲ್ಪ ಮಕ್ಕಳು ಇರ್ತರಲ್ಲ ಅವರು ಸ್ವಲ್ಪ ಯಾವುದೇ ಥರ ತೊಂದರೆ ಇರುತ್ತೆ ಇಲ್ಲ ಅಂತ ಹೇಳೋಲ್ಲ ಆದರೆ ನಮ್ಗೆ ಜಾಸ್ತಿ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ನಮ್ಮ ಕಡೆ ಮಳೆಗಾಲ ಒಂದು ಪರ್ಸಂಟ್ ಈಗ ನೂರು ಪರ್ಸಂಟಲ್ಲಿ ಬರೋದೆ ಒಂದು ನಲವತ್ತೈದು ಪರ್ಸಂಟ್ ನಮ್ಮ ಕಡೆ ಚಳಿಗಾಲ ಇರುತ್ತೆ ಸ್ವಲ್ಪ ಚಳಿಗಾಲ ಜಾಸ್ತಿ ಇರುತ್ತೆ ಅದು ಚಳಿಗಾಲ ಮುಂದೆ ಎರಡು ತಿಂಗ್ಳು ಮೂರು ತಿಂಗ್ಳು ಸಿಕ್ಕರೆ ಬೇಸಿಗೆ ಕಾಲ ಐದರಿಂದ ಆರು ಐದ್ರಿಂದ ಐದು ತಿಂಗಳ್ವರೆಗೂ ಆರು ತಿಂಗಳ್ವರೆಗೂ ಬೇಸಿಗೆಯೇ ಜಾಸ್ತಿ ಸಿಗುತ್ತೆ ಏನಿಲ್ಲ ಅನುಭವಿಸೋದು ಅನುಭವಿಸೋದು ಯಾವ ಪ್ರದೇಶ್ದಾಗ ಏನು ಇರತ್ತೋ ಅದು ಹಾಗೆ ಆಗ್ತಿರತ್ತೆ ಅದನ್ನು ನಾವು ಸ್ವಲ್ಪ ಅನುಭವಿಸೋ ನೀಟಾಗಿ ನಾವು ಊಟ ಏನು ಮಾಡಬೇಕು ಹೆಂಗೆ ಇರಬೇಕು ಅಂತ ನೋಡಿದ್ರೆ ಅದರಿಂದ ಎಚ್ಚರ ಇದ್ದರೆ ಸಾಕು